ಹಾಂ ಹೇಳಿ ಯಾರು

ಹೌದು ನಾನು ಹೋಟೆಲ್ ಕುಕ್ಕು ಹ್ಞ್ ಹ್ಞ್ ಹೋ ಹೌದು ಸರ್

ಹ್ಞ್ ಆ ನಮ್ಮ ಹೋಟೆಲಲ್ಲಿ ಎಲ್ಲ ಡಿಶ್ಶಸ್ಸು ತುಂಬ ತಿಂಡಿಗಳೆಲ್ಲ ಚೆನಾಗೇ ಇರತ್ತೆ ಅದರೊಳಗೆ ಇಡ್ಲಿ ನೋಡಿ ನೀವೇ ಚಾಯ್ಸ್ ಮಾಡಿ ನಾ ಹೇಳ್ತೀನಿ ಏನೇನಿರುತ್ತೆ ಅಂತಾ ಆ ಇಡ್ಲಿ ವಡೆ ಸಾಂಬರು ಅದರ ಜೊತೆಗೆ ಒಂದು ಚಟ್ನಿ ಇರುತ್ತೆ ಕಾಯಿ ಚಟ್ನಿ ಆ ನೆಕ್ಸ್ಟ್ ಮಸಾಲೆ ದೋಸಾ ಅದಕ್ಕೊಂದು ಚಟ್ನಿ ಸಾಂಬರು ಆಲೂ ಪಲ್ಯ ಇರತ್ತೆ ನೆಕ್ಸ್ಟ್ ಬಂದು ಪೊಂಗಲ್ಲು ಇರುತ್ತೆ ಸ್ವೀಟ್ ಪೊಂಗಲ್ಲು ಇರುತ್ತೆ ಖಾರ ಪೊಂಗಲ್ಲು ಇರುತ್ತೆ ನಿಮ್ಗೆ ಯಾವ್ದು ಬೇಕು ಹಾಂ ಅದನ್ನ ಚಾಯ್ಸ್ ಮಾಡ್ಕೊಳಿ ಬ ಹ್ಞ್ ಹ್ಞ್ ಹ್ಞ್ ಹಾಂ ಹಾಂ ಸರ್ ಮಸಾಲೆ ದೋಸೆ ಇರತ್ತೆ ಇಡ್ಲಿ ವಡೆ ಸಾಂಬಾರು ಎಲ್ಲ ಚೆನಾಗಿರುತ್ತೆ ನಿಮ್ಗೆ ಬನ್ಸ್ ಅಂದರೆ ಸೌತ್ ಕೆನರಾ ಸೈಡ್ ಅವರಿಗೆಲ್ಲ ಬನ್ಸು ಗೋಲಿಬಜ್ಜಿ ಆ ಥರ ಎಲ್ಲ ಇಷ್ಟ ಅಲ್ಲವಾ ಅದು ಹಾಂ ಹ್ಞ್ ಹ್ಞ್ ಹಾಂ ಹೌದು ಸರ್ ಮಸಾಲೆ ದೋಸೆ ತುಂಬ ಚೆನಾಗಿರುತ್ತೆ ನೀವಾ ಅದೇ ನಾ ಬರ್ತಿದ್ದಂಗೆನೆ ರೆಡಿ ಮಾಡಿಡ್ತೀವಿ ಈಗ ಅದೇ ಹಾಂ ಸರಿ ನಿ ಮಸಾಲೆ ದೋಸೆ ಒನ್ ಪ್ಲೇಟ್ ಮ ಒನ್ ಮಸಾಲೆ ದೋಸೆ ಫಾರ್ಟಿ ಫಾರ್ಟಿ ರೂಪಿ

ಮಸಾಲೆ ದೋಸೆ ಮತ್ತು ಚಟ್ನಿ ಆಲೂ ಪಲ್ಯ ಸಾಂಬಾರು ಇರುತ್ತೆ ಹಾಂ ಬೆಣ್ಣೆ ಮ ಬೆಣ್ಣೆ ಮಸಾಲೆ ದೋಸೆ ಎಲ್ಲ ಇರುತ್ತೆ ಹಾಂ ಆ ಥರಹನು ಸಿಗುತ್ತೆ ಸರ್ ಅಡ್ಡಿಯಿಲ್ಲ ನಾನೀಗ ರೆಡಿ ಮಾಡಿಡ್ತೀನಿ ನೀವು ಹತ್ರ ಇದ್ದಾಗ ಹಾಂ ಆ ಥರಹನೇ ಇರುತ್ತೆ ಸರ್ ಹೌದು ಸರ್ ಹೌದು ಸರ್ ಹೌದು ಹೌದು ಇರುತ್ತೆ ಬನ್ನಿ ಸರ್ ಓಕೆನಾ ಹ್ಞ್ ಅಷ್ಟೆ ಸರ್ ಫಾರ್ಟಿ ಫೈವ್ ಫಾರ್ಟಿ ರುಪೀಸ್ ಫೈವ್ ಫಿಫ್ಟಿ ರೂಪಿ ಅಷ್ಟರೊಳಗೆ ಇರುತ್ತೆ ಬನ್ನಿ ಸರ್ ಓಕೆನಾ ಓಕೆ ತ್ಯಾಂಕ್ ಯು